ನಮಸ್ತೆ ಹಾಂ ಹೌದು ಹೇಳಿ ಹೌದು ನೀವು ಯಾವ ಟ್ರೈ ಟೈಮಲ್ಲಿ ಹೋಗಬೇಕು ಅಂತ ಅನ್ಕೊಂಡಿದಿರ ಹೌದ ಎಕ್ಸಾಕ್ಟ್ ನೈನ್ಗಿಲ್ಲ ನೈನ್ ತರ್ಟಿ ಆಗುತ್ತೆ ಹಾಂ ಅಂದರೆ ನಿಮಗೇ ಯಾವ ಥರಾ ಬೇಕು ಅದ್ರಲ್ಲಿ ಅಮೌಂಟ್ ಇದಿರುತ್ತೆ ಅಂದರೆ ನಿಮಗೆ ಎಸಿ ಬೇಕೋ ಅಥ್ವ ನಾನ್ ಎಸಿ ಬೇಕೋ ಅದನ್ನ ನೋಡಿಕೊಂಡು ಅಮೌಂಟ್ ಇರುತ್ತೆ ನೀವು ಎಷ್ಟು ಜನ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದಿರ ಮೇಡಮ್ ನಾಲ್ಕು ಜನನಾ ಅಂದರೆ ನಿಮಗೆ ಇದು ಎಸಿ ಬೇಕೋ ಅಥ್ವ ನಾನ್ ಎಸಿ ಬೇಕೋ ಹೌದಾ ಸ್ಲೀಪರ್ ಕೋಚ್ ಥರ ಈ ಥರ ಬುಕ್ ಮಾಡಬೇಕು ಅನ್ಕೊಂಡಿದಿರಾ ಓಕೆ ಅಂದರೆ ನಿಮಗೆ ಕರೆಕ್ಟಾಗಿ ನೈನ್ ತರ್ಟಿಗೆ ಟ್ರೈನ್ ಬಂದಿರುತ್ತೆ ಅಷ್ಟರಲ್ಲೇ ನೀವು ಬರಬೇಕು ಮತ್ತು ಮಿಸ್ ಆದರೆ ಅದನ್ನು ನಮ್ಮ ಕಡೆಯಿಂದ ಬ್ಲಯ್ಮ್ ಮಾಡೊಂಗಿಲ್ಲ ಈಗ ಒಂದು ಸತಿ ನೀವು ಈಗ ಪೇ ಮಾಡಿರ್ತಿರ ಅಲ್ವ ಈಗ ನಾಲ್ಕು ಜನ ಹೋಗ್ತಿವಿ ನೈನ್ ತರ್ಟಿಗೆ ಅಂತ ಈಗ ಏನು ಟಿಕೆಟ್ ಬುಕ್ ಮಾಡಿ ಪೇ ಮಾಡಿರ್ತಿರಲ್ವಾ

ಅಂದರೆ ಉಡುಪಿ ಅಲ್ವಾ ಇಲ್ಲಿಂದ ಉಡುಪಿಗ್ ಎಸಿ ನಿಮಗೆ ಅಂದರೆ ನಿಮಗೆ ಅಂತನೇ ಒಂದು ಕ್ಯಾಬಿನ್ ಥರ ಇರುತ್ತೆ ಅಲ್ಲಿ ನೀವು ಆರಾಮಾಗಿ ಇರ್ಬೋದು ಫೋರ್ ಮೆಂಬರ್ಸ್ ಪರ್ ಹೆಡ್ಡು ಟು ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಬರುತ್ತೆ ಮ್ಯಾಮ್ ಹಾಂ ಓಕೆ ಓಕೆ ನಿಮಗೆ ಯಾವ ಥರ ಬುಕ್ಕಿಂಗ್ ಆಗಿದೆ ಅದು ಟಿಕೆಟ್ಸ್ ಎಲ್ಲ ನಿಮಗ್ ಕಳಿಸ್ತಿವಿ ನೀವು ಪೇಮೆಂಟ್ ಯಾವ ಥರ ಮಾಡ್ತಿರ ಮ್ಯಾಮ್ ಅಂದರೆ ಆ ಡೈರೆಕ್ಟಾಗೆ ಮಾಡ್ತಿರಾ ಅಥ್ವ ಫೋನ್ ಪೇ ಗೂಗಲ್ ಪೇ ಆ ತರ ಏನಾದರು ಮಾಡ್ತಿರ ಹೌದ ಸ್ಕ್ಯಾನರ್ ಹಂಗೆ ಕಳಿಸ್ಕೊಡ್ತಿವಿ ತ್ಯಾಂಕ್ ಯು